ಹಾಂ ಹಲೋ ಮ್ಯಾಮ್ ಅನಘಾ ಅವರ ಅಮ್ಮ ಮಾತಾಡೋದು ಅನಘಂಗೆ ಅನಘಂಗೆ ಹುಷಾರಿಲ್ಲ ಆದ್ದರಿಂದ ಇವತ್ತು ಕಳ್ಸೋಕ್ಕಾಗಲ್ಲ ಅಂತ ಹೇಳೋಣ ಅಂತ ಫೋನ್ ಮಾಡಿದೆ ಹೌದಾ ಇಂಪಾರ್ಟೆಂಟ್ ಇತ್ತಾ

ಹಾಂ ಅದೇ ಅದಕ್ಕೆ ಮೇಡಮ್ ಫೋನ್ ಮಾಡಿದೆ ಹಾಂ ಹಾಂ

ಅದೇ ಜ್ವರ ಬಂದಿದೆ ಅದರಿಂದ ಕಳ್ಸೋಕ್ಕಾಗಲ್ಲ ನೋಡೋಣ ನಾಳೆ ಏನಾರೂ ಹುಷಾರಾಗಿದ್ರೆ ಕಳಿಸ್ತೀನಿ

ಹಾಂ ಆಯಿತು ಮೇಡಮ್ ಅದಕ್ಕೆ ಮಾಡಿದೆ ಅಕಸ್ಮಾತ್ ನೋಟ್ಸ್ ಏನಾರೂ ಬರೆದಿದ್ರೆ ಕಳಿಸಿ ಮೇಡಮ್ ಅದು ಇವ್ರ ಮಕ್ಳ ಯಾರ ಕೈಲಿ ಹಾಂ ಹಾಂ ಓಕೆ ಮೇಡಮ್ ಓಕೆ ಹಾಂ ಸರಿ ಮೇಡಮ್ ಹಾಂ ಹೌದು ಮೇಡಮ್ ಹ್ಞೂ ಹಾಂ ಮತ್ತೆ ಹೇಳಿ ಮೇಡಮ್ ಹೆಂಗೆ ಹಾಂ ಸರಿ ಹೆಂಗೆ ಓದ್ತಾಳೆ ಮೇಡಮ್ ಪರವಾಗಿಲ್ವಾ

ಹ್ಞೂ ಅದಕ್ಕೆ ಮಾಡಿದೆ ಮೇಡಮ್ ಹ್ಞೂ ತುಂಬಾ ಹುಷಾರಿಲ್ಲ ಅದಕ್ಕೆ ನಾಳೆ ಮೈಸೂರಿಗೆ ಕರ್ಕೊಂಡು ಹೋಗ್ತೀವಿ ನೋಡೋಣ

ಹ್ಞೂ ಸರಿ ಹ್ಞೂ

ಹಾಂ ಹಾಂ ಹಾಂ ಅದಕ್ಕೆ ನಾನು ಮುಂದೆ ಆದರೆ ಅವ್ಳಿಗೆ ನಾಳೆ ಕೊಡೋದಾದರೆ ಕೊಡಿ ಮೇಡಮ್ ಇವತ್ತಿನ ಎಕ್ಸಾಮು ಹ್ಞೂ ಹ್ಞೂ ಹಾಂ ಸರಿ ಮೇಡಮ್ ಹಾಂ ಸರಿ ಮೇಡಮ್ ಆಯ್ತು ಹಾಂ ಹ್ಞೂ ಹ್ಞೂ ಹ್ಞೂ ಆಯಿತು ಮೇಡಮ್ ಅದಕ್ಕೆ ಫೋನ್ ಮಾಡಿದೆ ಹೇಳೋಣ ಅಂತ ಹ್ಞೂ ಹಾಂ ಏನಿಲ್ಲ ಮೇಡಮ್ ಅದೇನೇ ಅವಳದ್ದೇ ಹಾಂ ಇರುತ್ತೆ ಅವ್ಳಿಗೆ ಅದಕ್ಕೆ ನಾನು ಆರೋಗ್ಯ ಸರಿಯಿಲ್ಲವಲ್ಲ ಮೆನ್ಸಸ್ ಆದಾಗ ಬರುತ್ತೆ ಅದಕ್ಕೋಸ್ಕ್ರ ನಾಳೆ ನೋಡೋಣ ಇವತ್ತು ತೋರ್ಸ್ಬಿಟ್ಟು ನಾಳೆ ಕಳಿಸ್ತೀನಿ ಮೇಡಮ್ ಹಾಂ ಹ್ಞೂ ಹ್ಞೂ ಓಕೆ ಓಕೆ ಹಾಂ ಓಕೆ ತ್ಯಾಂಕ್ ಯು ಮ್ಯಾಮ್ ತ್ಯಾಂಕ್ ಯು